ಹಾಂ ಹೇಳಿರಿ ಯಾರು ಹಾಂ ಹಾಂ ಹಾಂ ಓಕೆ ಹಾಂ ರೀ ಹಾಂ ರೀ

ಹಾಂ ರೀ ಹಾಂ ರೀ ಇಲ್ಲ ರೀ ಸ್ವಲ್ಪ ನಮಗೆ ಟೈಮ ಬೇಕಾಗ್ತದ್ರಿ ಒಂದು ಒಂದು ತಿಂಗ್ಳಾದ್ರೂ ನಡಿತದೆ ರೀ ಇಲ್ಲ ರೀ ಈಗ ಮೊದಲೇ ಆರ್ಡ್ರ್ ಬಂದವೆ ರೀ ಎಲ್ಲ ಮ ಅವೇ ಮಾಡೋಕ್ಕೆ ರೀ ಇನ್ನೊಂದು ಹತ್ತು ಹದಿನೈದು ಇವೆ ರೀ ಮತ್ತೆ ಟೇಮಾಯ್ತ್ ಆಗ್ತ್ ತೊಗೊಳಿ ರೀ ಇಲ್ಲ ಇಲ್ಲ ರೀ ನಾವು ನಾವು ಪಸ್ಟಿಗೆ ನಾವು ಅವ್ರ ಆರ್ಡ್ರ್ ಹಿಡಿದಿರ್ತೇವಲ್ಲ ರೀ ನೀವು ಈಗ ಇವಾಗ ಕಾಲ್ ಮಾಡಿ ಹೇಳ್ತಾ ಇದ್ದೀರಲ್ಲ ರ್ ನೀವು ಇನ್ನೂ ಅವಾಗ್ಲೇ ಕಾಲ್ ಮಾಡಿದ್ರಂದ್ರೆ ಅವಾಗೇ ನಿಮಗೆ ಪಸ್ಟ್ ಮಾಡಿ ಮಾಡಿಕೊಡ್ತಿದ್ದೇವಲ್ಲ ರೀ ಹದಿನೈದು ಇಲ್ಲ ರೀ ಆಗಲ್ಲ ರೀ ಇಲ್ಲಿ ನಮಗಿದು ಮುಗ್ಸಿದ್ರೆ ನಾನು ನಿಮಗೆ ಕಾಲ್ ಮಾಡಿ ಹೇಳ್ತೇವಂತೆ ಹಾಂ ರೀ ಇಲ್ಲ ಇಲ್ಲ ಆ ಥರ ಏನೂ ಇಲ್ಲ ರೀ ಮಾಡ್ತಿದ್ದೇವೆ ರೀ ನಮ್ಮಲ್ಲಿ ಲೇಬರ್ಗಳೆಲ್ಲ ಚುಟ್ಟಿ ಮೇಲ್ ಹೋಗ್ಯಾರೆ ರೀ ಅದಕ್ಕೆ ಅವು ಸ್ವಲ್ಪ ಲೇಟ್ ಆಗ್ತದೆ ರೀ ಅವರು ಬರೋದು ಮಾಡ್ಕೊಡ್ತೇವಂತೆ

ಇಲ್ಲ ಇಲ್ಲ ಯಾಕೆ ಇಲ್ಲ ಇಲ್ಲ ಇಲ್ಲ ಇಲ್ಲ ರೀ ನಮ್ಮ ಲೇಬರ್ಗಳು ಬರದು ಅವ್ರ ಮೇಲೇ ಇರ್ತದಲ್ವಾ ರೀ ಮಾಡೋದು ಬಿಡೋದು ನೀವು ಅವಾಗ್ಲೇ ಕಾಲ್ ಮಾಡಿ ಹೇಳಿದ್ದರೆ ನಿಮ್ಮದೇ ಕಟ್ ಮಾಡ್ತಿದ್ದೇವಲ್ಲ ರೀ ನೀವು ಇವಾಗ ಕಾಲ್ ಮಾಡಿ ಹೇಳ್ತಾ ಇದ್ದೀರ ನಮಗೆಲ್ಲ ಮೊದಲೇ ಆರ್ಡ್ರು ಬಂದಿವೆ

ಹಾಂ ರೀ ಆಯ್ತು ಆಯ್ತು ನಿಮಗೆ ಅವಾಗ ಅವ್ರು ಬಂದು ಅವ್ರು ಬರೋದು ನಾನು ನಿಮಗೆ ಕಾಲ್ ಮಾಡಿ ಹೇಳ್ತೀವಿ ತೊಗೊಳಿ ಆಯ್ತು ತೊಗೊಳಿ ಆಯ್ತು ತೊಗೊಳಿ